ಡಾಕ್ಟರ್ ಪೇಶೆಂಟ್ ಏನಾಗಬೇಕಿತ್ತು ಯಾವ ಥರ ಹುಷಾರಿಲ್ಲ ಅಂದರೆ ಏನು ಜ್ವರ ಆ ಥರ ಕೆಮ್ಮು ಏನು ಏನು ಏನಿದೆ ಕೆಮ್ಮು ಕೆಮ್ಮು ನೆಗಡಿ ಏನಾರಿದೆಯಾ ಕೆಮ್ಮು ಕಫ ಅಂದರೆ ಯಾವ ಥರ ಫುಲ್ಲು ಜಾಸ್ತಿ ಇದೆಯಾ ಅಥ್ವಾ ಕಡಿಮೆ ಇದೆಯಾ ಅಂತ ಇದು ಅದೆ ಇದು ನಾಳೆ ಕ್ಲೀನಿಕ್ ಬನ್ನಿ ಒಂದು ಫೋರ್ ಓ ಕ್ಲಾಕ್ಗೆ ಸಂಜೆ ಇವ್ನಿಂಗ್ ನಿಮ್ಗೆ ಇವ್ನಿಂಗಲ್ಲಿ ಅದೇ ಗೊತ್ತಲ್ಲ ಕ್ಲಿನಿಕ್ ಅಲ್ಲಿಗೆ ಬನ್ನಿ

ಇದು ಜೆ ಎಸ್ ಎಸ್ ಹಾಸ್ಪಿಟಲ್ ಹತ್ರ ಅಲ್ಲಿಗೆ ಬರ್ಬೇಕು ಅಲ್ಲಿಗೆ ಹಾಂ ಫೋರ್ ಓ ಫೋರ್ತ್ ಫೋರ್ ಓ ಕ್ಲಾಕ್ಗೆ ಬನ್ನಿ ಇವಾಗ ಸದ್ಯಕ್ಕೇನು ಬೇಡ ಇವಾಗ ಸದ್ಯಕ್ಕೆ ಇದು ತಗೊಂಡರೆ ಸಾಕು ಡೊಲೊ ಸಿಕ್ಸ್ ಫಿಫ್ಟಿ ಒಂದು ತಗೊಳ್ಳಿ ಮತ್ತು ಒಂದು ಮೊಂಟೆಲ್ ಎಲ್ ಸಿ ಅದೊಂದು ತಗೊಳ್ಳಿ

ಅದು ಈಗ ಅಲ್ರೆಡಿ ಆಗಿದೆ ಅನಿಸುತ್ತೆ ಇಷ್ಟು ಆಗಿಲ್ಲ ಇನ್ನೂ ನಿಮಗೆ

ಊಟ ಮಾಡಿಲ್ಲಾ ಇನ್ನೂ ಈಗ ಹಾಂ ಹಾಗಿದ್ರೆ ಈ ಬೇಳೆ ತಿಳಿ ಸಾಂಬಾರು ಆ ಥರ ತಗೊಂಡರೆ ಓಕೆ ಇಡ್ಲಿ ನಾಳೆ ಬನ್ನಿ ಆಯ್ತಾ ಅಲ್ಲಿಗೆ ಫೋರ್ ತರ್ಟಿ ಕಾಲ್ ಮಾಡ್ಬಿಟ್ಟು ಬನ್ನಿ ಹಾಂ ನಂಗೊಂದು ಮಧ್ಯಾಹ್ನ ಒಂದು ಕಾಲ್